ಹಾಂ ಕೇಳಿಸ್ತಾ ಇದೆ ಮಾತಾಡಿ ನಾನು ಡಾಕ್ಟ್ರ್ ವಿ ವಿ ರೆಡ್ಡೇರ್ ಅಂತೇಳೀ ರಿಟೈರ್ಡ್ ಪ್ರಿನ್ಶಿಪಾಲು ತಾವು ಬ್ಯಾಂಕ್ ಮ್ಯಾನೇಜರಾ ಈ ಬ್ಯಾಂಕ್ನಲ್ಲೀ ಈಗ ಕಸ್ಟಮರ್ಗಳಿಗೆ ಮೇಲಿಂದ ಮೇಲೆ ಪೋನ್ ಮಾಡ್ತಾರಲ್ಲ ಅದರಿಂದ ಕೆಲವು ಸಾರಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತದೆ ಹೇಳಿ

ತೊಂದರೆ ಏನಿಲ್ಲ ಒಂದೇ ಬ್ಯಾಂಕ್ ಆದರೆ ಸರಿ ಈ ಭಾಳಷ್ಟು ಬ್ಯಾಂಕ್ಗಳಿಂದ ನಾವು ತುಂಬ ಇಂಪಾರ್ಟೆಂಟ್ ಕೆಲ್ಸ್ದಲ್ಲಿ ತೊಡಗ್ಕೊಂಡು ಇರ್ತೇವೆ ಆವಾಗ ಅದು ಫೋನ್ ಬರ್ತದೆ ನಾವು ರಿಶಿವ್ ಮಾಡ್ತೇವೆ ಅವರು ಕತೆ ಹೇಳ್ತಾ ಹೋಗ್ತಾರೆ ಸೊಲ್ಪರಲ್ಲೇ ಮುಗ್ಸೋದಿಲ್ಲ ಅದು ನಮಗೆ ಭಾಳ ಸಮಸ್ಯೆ ಆಗ್ತದೆ ನಾವು ಜಿಯೋ ಸಿಮ್ ಬಳ್ಸ್ತಾ ಇದ್ದೇವೆ

ಹಾಂ ಸರಿ ಈಗಾ ಪೊ ಸರಿ ಸರ್ ಮೊಬೈಲ್ನ ಎಲ್ಲಾ ಚಟುವಟಿಕೆಗಳು ಗೊತ್ತಿದ್ದವ್ರು ಮಾಡ್ತಾರೆ ಬಟ್ ಅನಕ್ಷರಸ್ತರು ಮೊಬೈಲ್ ಬಳಸ್ತಿರ್ತಾರೇ ರೈತರು ಬಳಸ್ತಾ ಇರ್ತಾರೆ ಕಾರ್ಮಿಕರು ಬಳಸ್ತಾ ಇರ್ತಾರೆ ಎಲ್ಲ ಅವ್ರ್ಗೆ ಇದೆಲ್ಲ ಅಗತ್ಯನೆ ಇರಲ್ಲ ಅವ್ರಿಗೆ ಎಲ್ಲ ಫೋನ್ ಕಾಲ್ಗಳು ಹೋಗ್ತಾ ಇರ್ತವೆ ಅದಕ್ಕೆ ನೀವೇನು ಮಾಡ್ತೀರಿ

ಹಾಂ ಅಲ್ಲ ತೆರಿಗೆ ಕಟ್ಟೋದಕ್ಕೆ ಅಷ್ಟು ಸಮ್ ಸರಿ ಸರಿ ಸರಿ ಬಿಡಿ ಸರಿ ಸರಿ ಸರಿ ಸರಿ ಸರಿ ಓಕೆ